ಅಲೋ ಹೇಳಿ ಸರ್ ಯಾರು ಹೌದಾ

ಹೌದಾ ನೀವು ಹಾಸ್ಪೆಟ್ಲುಗೆ ಬಂದ ಮೇಲೆ ಇಲ್ಲಿ ನಮ್ಮ ಸಿಸ್ಟ್ರುಗಳು ಮೆಡಿಸನ್ ಕೊಡ್ತಾರೆ ಇಸ್ಗಳಿ ಅವ್ರ ಹತ್ತಿರ

ಹೊಟ್ಟೆ ನೋವಿಗಾ

ಅದನ್ನ ನಮಗಿಂತ ಸರ್ಜನ್ ಇದಾರೆ ಅವ್ರ ಹತ್ತಿರ ಕೇಳಿದ್ರೆ ಗೊತ್ತಾಯ್ತದೆ ನಿಮಗೆ ಸರ್ಜನ್ ಇದ್ದಾರೆ ಸರ್ಜನ್ಗೆ ಹೇಳಿದ್ರೆ ಅವರು ಅವ್ರು ಕೊಡ್ತಾರೆ ಅವ್ರು ಬೇಕಾದ್ರೆ ನಿಮಗೆ ಏನು ಬೇಕು ಕೊಡ್ತಾರೆ ಈಗ ನಾವು ನೀವು ಎಷ್ಟು ಏನು ಕೊಡ್ಬೋದು ಅಷ್ಟು ಮಾತ್ರ ಕೊಡ್ಬೋದು ಹೊರತು ಅದಕ್ಕೆ ಅದು ನಮಗೆ ನಾವು ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಮೆಡಿಸನ್ ಹೇಳ್ದ್ನಲ್ಲ ನಿಮಗೆ ಅದೇ ಸಣ್ಣ ಪುಟ್ಟವೆ ಚಿಕ್ಕದಿದೆ ದೊಡ್ದಾಗಿ ಏನೂ ಸಿಕ್ಕಕ್ಕಿಲ್ಲ ನಿಮಗೆ ನಾವು ಲಂಚಕ್ಕೆ ಕೂತಿದೇವೇನ್ರಿ ನಾವು ಎಲ್ಲ ಎಲ್ಲ ನಾವು ಆ ಥರದ್ದು ಏನೂ ಮಾಡ್ಕೊತ್ತಾ ಇಲ್ಲಪ್ಪ ನೀವು ಹೇಳ್ತಾ ಇರು ನೀವು ಹೇಳು ನೀವು ಹೇಳ್ತಾ ಇರೋದೇ ಭಾಳ ಭಾಳ ಇದು ದೊಡ್ಡ ಮೋಸ ನಾ ಬನ್ನಿ ನಾಳೆಗ ಪಸ್ಟೂ